ಮೊದಲ್ನೇದು ಹತ್ತನೇ ಶತಮಾನದಲ್ಲಿ ನಿರ್ಮಾಣವಾದಂತಹ ಸೋಮೇಶ್ವರ ದೇವಾಲಯ ಕಾಮಾಕ್ಷಿ ಸಮೇತ ಸೋಮೇಶ್ವರ ದೇವಾಲಯ ಇದನ್ನು ನಿರ್ಮಾಣ ಮಾಡಿದ್ದು ಚೋಳರ ರಾಜ ರಾಜ ರಾಜ ಚೋಳ ಇದು ವಿಜಯನಗರದ ಅರಸರು ಇದಕ್ಕೆ ಕಲ್ಯಾಣಿಯನ್ನು ನಿರ್ಮಿಸಿದರು ಎರಡನೆಯದು ಬಂದುಬಿಟ್ಟು ಕೋಲಾರಮ್ಮ ದೇವಾಲಯ ಇದು ಗಂಗರ ಕಾಲದಲ್ಲಿ ನಿರ್ಮಾಣವಾಯಿತು ಈ ಕೋಲಾರಮ್ಮ ದೇವಾಲಯ ಜೀರ್ಣೋದ್ಧಾರ ಮಾಡಿದ್ದು ಚೋಳರ ರಾಜೇಂದ್ರ ಚೋಳನು ಇದ್ಕೆ ಜೀರ್ಣೋದ್ಧಾರ ಮಾಡಿದ್ದನು ಮತ್ತು ಕೋಲಾರಮ್ಮ ಕೋಲಾರಮ್ಮ ದೇವಸ್ಥಾನಕ್ಕೆ ಮೈಸೂರಿನ ರಾಜಮನೆತನದವರು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನು ಪಡೆಯುತ್ತಿದ್ದರು ಇದರಲ್ಲಿ ಮೂವತ್ತು ಶಾಸನಗಳು ಪತ್ತೆಯಾಗಿವೆ ದೇವಾಲಯದ ಪ್ರಧಾನ ದೇವತೆ ಮಹಿಷಾಸುರ ಮರ್ಧಿನಿ ಸ್ಥಳೀಯವಾಗಿ ಜನರು ಕೋಲಾರಮ್ಮ ಎಂದು ಕರೆಯುತ್ತಾರೆ ದೇವಿಯ ವಿಗ್ರಹಕ್ಕೆ ಎದುರು ಹಾಕಿರುವ ಕನ್ನಡಿಯಲ್ಲಿ ನೋಡಿ ದೇವಿಯನ್ನು ಪೂಜಿಸುತ್ತಾರೆ ಮಂಗಳವಾರ ಮತ್ತು ಶುಕ್ರವಾರದಂದು ವಿಶೇಷವಾಗಿ ಪೂಜೆ ಮಾಡ್ತಾರೆ